ಗ್ಯಾಸ್ ಮೂಲಕ ಅನ್ ಗ್ಯಾಸು ನಾವು ಏನಾದರೂ ಮರೆತು ಸಿಲಿಂಡ್ರನಾ ಓಪನ್ ಸಿಲಿಂಡ್ರನ್ನ ಹಾನ್ ಮಾಡಿಬಿಟ್ಟೋದ್ರೆ ಮನೆಯೆಲ್ಲ ತುಂಬ ಗ್ಯಾಸ್ ತುಂಬಿಕೊಂಡಿರುತ್ತೆ ಮತ್ತು ಗ್ಯಾಸೂ ಫುಲ್ ಮನೆಯೆಲ್ಲ ಸ್ಪ್ರೆಡ್ಡಾಗಿ ಮತ್ತು ಮನೆ ಬಂದು ಡೋರ್ ತೆಗೆದಿದ್ ತಕ್ಷ್ಣ ಫುಲ್ಲು ಬೆಂಕಿ ಇದಾಗಿ ಮನೆಯವರಿಗೆಲ್ಲಾರೂ ಸಾಯಬೋದು ಅಥವಾ ಬದುಕ್ಬೋದು ಇನ್ನೊಂದೇನಂದರೆ ಗ್ಯಾಸು ಜಾಸ್ತಿ ಡೇಂಜರೇ ಬಟ್ ಅದು ಗ್ಯಾಸ್ನಲ್ಲಿ ಸಣ್ಣ ಮಕ್ಕಳು ಮತ್ತು ಚಿಕ್ಕವರಿರ್ತಾರೆ ಚಿಕ್ಕವರಿದ್ದಾಗ ನಾವು ಜಾಗೃತೆಯಾಗಿ ನೋಡಿಕೋಬೇಕು ಕಿಚನಲ್ಲಿ ಗ್ಯಾಸ್ ಯಾವುದೇ ಕಾರಣಕ್ಕೂ ನಾವು ಹಾನ್ ಮಾಡಿಬಿಡ್ಬಾರ್ದು ಆಫಲ್ಲೇ ಮಾಡಿಕ್ಬೇಕು ಆಫ್ ಮಾಡಿದ ನಂತರ ಆ ಗ್ಯಾಸು ಕರೆಕ್ಟಾಗಿದ್ಯಾ ಇಲ್ಲ ಅಂತ ನೋಡಿಕೋಬೇಕು ನೋಡಿಕೊಂಡು ಮತ್ತು ಗ್ಯಾಸಿಂದ ಅನುಕೂಲ ಅನುಕೂಲಗಿಂತ ಅನಾನುಕೂಲ ಜಾಸ್ತಿ ಇದೆ ಅದು ಯಾಕಂದರೆ ಗ್ಯಾಸು ಅನಿಲ ಅನಿಲ ದ್ರವ ಅದು ಅನಿಲ ದ್ರವ ನಾವು ಏನಾದರೂ ಒಂದು ಸ್ವಲ್ಪ ಯಾಮಾರಿದೀವಿ ಅಂದರೆ ಯಾಮಾರಿದೀವಿ ಅದು ಒಂದು ಸ್ವಲ್ಪ ಮನೆಯೆಲ್ಲ ಫುಲ್ಲು ಸ್ಪ್ರೆಡ್ಡಾಗಿರುತ್ತೆ ಸ್ಪ್ರೆಡ್ಡಾಗಿ ಮತ್ತು ನಾವು ಬಂದಿದ ತಕ್ಷಣ ಎಲ್ಲ ಔಟ್ಸೈಡ್ ಹೋಗಿರ್ತಿವಿ ಇಲ್ಲ ಏನೋ ಇದಾಗಿರ್ತಿವಿ ಸುಮ್ಮನೆ ಒಂದು ಕಿಟಕಿ ಡೋರ್ ತೆಗ್ದಿದೀವಿ ಅಂದರೆ ಫುಲ್ಲು ಡೆಮಾಲಿಶ್ ಫುಲ್ಲು ಮನೆಯೆಲ್ಲ ಒಡ್ದೋಗುತ್ತೆ ಇಲ್ಲ ಮನೆಯಲ್ಲಿರೋ ಯಾರಾದರೂ ಯಾರು ಸಿಗೋದು ಇಲ್ಲ ಮತ್ತು ನಮ್ಮ ಕೈಗೆ ಆದರಿಂದ ಅನಾನುಕೂಲ ಜಾಸ್ತಿ ಇದೆ ಗ್ಯಾಸಿಂದ